ಸರ್ ಇದು ಪ್ರಮೋದ್ ಗೈಡ್ ಅವ್ರಾ ಸರ್ ಅದು ಚಿಕ್ಕಮಗ್ಳೂರ್ ಸೈಡೆಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬರಬೇಕಂತ ಪ್ಲಾನ್ ಮಾಡಿದ್ವಿ ಸರ್ ಸ್ವಲ್ಪ ಡೀಟೈಲ್ಡ್ ಆಗಿ ಹೇಳಿ ಎಲ್ಲೆಲ್ಲಿ ಕರಕೊಂಡು ಹೋಗ್ತೀರಾ ಮತ್ತೆ ಸ್ಟೇ ಅದೆಲ್ಲ ಹೇಳಿ ಸರ್ ಸಾರ್ ನಾವು ಒಂದು ತ್ರೀ ಡೇಸ್ ಬರೋ ಥರ ಇದ್ದೀವಿ ಅಂದರೆ ನಮಗ್ ಟ್ರಕಿಂಗ್ ಆ ಥರದ್ದು ಮತ್ತೆ ದೇವಸ್ಥಾನಗಳು ಹಳೆಯ ಹಳೆಯ ದೇವಸ್ಥಾನಗಳು ಆ ಥರದ್ದು ಎಲ್ಲ ನಾವು ನೋಡಬೇಕಂತ ಸರ್ ಹೋಮ್ಸ್ಟೇ ಇರುತ್ತಾ ಅದೆಷ್ಟಾಗುತ್ತೆ ಸರ್ ಸರಿ ಸರ್ ನಾವು ಹದಿನೈದು ಜನ ಬರ್ತಿದ್ದೀವಿ ಸ್ವಲ್ಪ ವ್ಯವಸ್ಥೆ ಮಾಡಿ ನಾನು ಯಾವಾಗ ಬರ್ತೀನಿ ಮತ್ತೆ ಅವೆಲ್ಲ ಲೊಕೇಶನ್ ಕಳಿಸ್ತೀನಿ ಸರ್ ನಿಮ್ಮದು ಎಲ್ಲ ಕಳಿಸಿ ಡೀಟೇಲ್ಸ್ ಎಲ್ಲ ಡೀಟೇಲ್ಡ್ ಆಗಿ ಸರಿ ಸರ್ ಹ್ಞೂ ಸರಿ ಸರ್ ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡ್ತೀನಿ ಸರ್